ಹಲವಾರು ರೀತಿ ನಮ್ಮ ಮನೆಯಲ್ಲಿ ಪಾತ್ರೆಗಳು ಇದ್ದಾವೆ ತಾಮ್ರದ್ದು ಪಾತ್ರೆಗಳು ಇವಾಗಿನ ಮಡಿಕೆ ಪಾತ್ರೆಗಳು ಹಲವಾರು ರೀತಿ ಇದ್ದಾವೆ ಮತ್ತೆ ಮಸಾಲೆ ಪೆಟ್ಟಿಗೆಗಳು ವಿದ್ಯುತ್ ಶಕ್ತಿಯಿಂದ ಮಾಡೋ ಬಟ್ಟೆ ಅವು ಇವು ತುಂಬ ಹಲವಾರು ರೀತಿ ಅಡುಗೆ ಸಾಮ್ ಅಡುಗೆ ಮಾಡುವುದಕ್ಕೆ ಮನೆಯಲ್ಲಿ ವಿಧವಿಧವಾಗಿ ಪಾತ್ರೆಗಳಿದ್ದಾವೆ ಮತ್ತೆ ಕುಂಭ ಕುಂಭದಲ್ಲಿ ನೀರಿಟ್ಟು ತಣ್ಣಗಾಗುತ್ತೆ ಅಂಥ ಕುಂಭಗಳಿದ್ದಾವೆ ಮತ್ತೆ ಒಲೆ ಅಡುಗೆ ಮನೆಂದ್ರೇ ರುಚಿಕರವಾದ ಅಡುಗೆ ಮಾಡೋದಕ್ಕೆ ಒಲೆ ಇದೆ ಬೇಕಾದ ಸಾಮಾಗ್ರಿಗಳು ತುಂಬ ಇದ್ದಾವೆ ಮತ್ತೆ ನಾವು ಹಲವಾರು ರೀತಿ ಹೊಂದಿರುವ ಪಾತ್ರೆಗಳು ಇದ್ದಾವೆ ಈಳಿಗೆ ಮಣೆ ಅಂದರೆ ಕಾಯಿ ತುರಿವುದಕ್ಕೆ ತರಕಾರಿ ಹೆಚ್ಚುವುದಕ್ಕೆ ಈಳಿಗೆ ಮಣೆ ಇದೆ ಮತ್ತೆ ಎಣ್ಣೆ ತುಪ್ಪ ಹಲವಾರು ರೀತಿ ಅಂದರೆ ಒಗ್ಗ ಒಗ್ಗರಣೆ ಹಾಕೋದಕ್ಕೆ ಎಣ್ಣೆ ತುಪ್ಪ ಬಳಸ್ತೀವಿ ಮತ್ತೆ ಸಾಂಬರಿಗೆ ಹಲವಾರು ರೀತಿ ಪಾತ್ರೆಗಳನ್ನು ಇಟ್ಟು ಸಾಂಬಾರು ಮಾಡ್ತೀವಿ ಮತ್ತೆ ಅನ್ನ ಮಾಡುವುದಕ್ಕೆ ಅಕ್ಕಿ ನೀರು ಉಪ್ಪು ಹಲವಾರು ರೀತಿ ಇರುತ್ತದೆ ಮತ್ತೆ ಮನೆ ಹಲವಾರು ರೀತಿ ಸಾಮಾಗ್ರಿಗಳನ್ನು ಹೊಂದಿದ್ದೀವಿ ಮತ್ತೆ ಗ್ಯಾಸ್ ಅಂದರೆ ಒಲೆ ಒಲೆ ಆಗಿನ ಕಾಲದಲ್ಲಿ ಹಾಗಿತ್ತು ಈಗಿನ ಕಾಲದಲ್ಲಿ ಗ್ಯಾಸ್ ಅಂತೀವಿ ಆಗಿನ ಕಾಲದಲ್ಲಿ ಒಲೆ ಅಂತೀವಿ ಆ ಒಲೆಯಲ್ಲಿ ತುಂಬ ರೀತಿಯ ಹಲವಾರು ರೀತಿ ಪಾತ್ರೆಗಳನ್ನು ಹೊಂದಿದ್ವಿ ಆದರೆ ಜಾಸ್ತಿ ಮಡಿಕೆಯಲ್ಲಿ ಅಡುಗೆ ಮಾಡುವುದನ್ನು ತುಂಬ ಇತ್ತು ಮತ್ತೆ ಮಣೆ ಚಪಾತಿ ಉಜ್ಜುವುದಕ್ಕೆ ಮಣೆ ಇತ್ತು ಮತ್ತೆ ಹೂನ್ ಹೂನ್ ವಿದ್ಯುತ್ ಶಕ್ತಿಯಿಂದ ಕರೆಂಟಿಲ್ಲದ ಕಾರಣಕ್ಕೆ ಒಂದು ಮೇಣದ ಬತ್ತಿಯಿಟ್ಟು ಅಡಿಗೆ ಮಾಡ್ತಿದ್ವಿ ಮತ್ತೆ ನೀರಿಲ್ಲ ಕರೆಂಟಿದ್ರೆ ನೀರು ಬೇಕು ಅಂತಾರೆ ವಿದ್ಯುತ್ ಶಕ್ತಿ ಇಲ್ಲಾಂದ್ರೆ ನೀರಿರಲ್ಲ ನಮ್ಮನೆಯಲ್ಲಿ ಆ ನೀರಿಗೋಸ್ಕರ ಬಿಂದಿಗೆ ಇರ್ತೀವಿ ಬಿಂದಿಗೆ ಇಡ್ತೀವಿ ಬಿಂದಿಗೇಲಿ ತೊಗೋಬಂದು ಗುಡಾಂಗ್ದಕ್ಕೆ ಒಯ್ತೀವಿ ಮತ್ತೆ ಇದೇ ರೀತಿ ಹಲವಾರು ರೀತಿ ಹೊಂದಿರುವ ನಮ್ಮ ಮನೆಯಲ್ಲಿ ತುಂಬ ಪಾತ್ರೆಗಳು ಇದ್ದಾವೆ ಮತ್ತೆ ಹೀಗೆ ಹೇಳ್ತಾ ಮನೇಲಿ ತುಂಬ ಪಾತ್ರೆಗಳು ಇದ್ದಾವೆ ಮತ್ತೆ ಈಗಿನ ಕಾಲದಲ್ಲಿ ತುಂಬ ಕುಕ್ಕರು ಸ್ಟೌವ್ ಅಂದ್ಕೊಂಡು ತುಂಬ ರೀತಿ ಅಡುಗೆ ಪಾತ್ರೆಗಳನ್ನು ಬಳಸ್ತಾರೆ ಪಾತ್ರೆಯಲ್ಲಿ ನಾವು ಅನ್ನ ಮಾಡೋದಕ್ಕೆ ಎಲ್ಲ ಎಲ್ಲ ರೀತಿಯ ಪಾತ್ರೆಗಳನ್ನು ಬಳಸ್ತೀವಿ